ನಾವು ಸಸ್ಯಗಳು ಬೆಳೆಸೂದೇನೆಂದರೆ ಮಣ್ಣು ಯಾವ ಮಣ್ಣು ಹಾಕ್ತೇವೆ ಅಂದರೆ ಅಂದರೆ ಕೆಂಪು ಮಣ್ಣು ಬರುತ್ತೆ ಆ ಮಣ್ಣು ಸಹ ಹಾಕ್ತೀವಿ ನಂತರ ಗೊಬ್ಬರ ಮಿಕ್ಸ್ ಆಗಿರುತ್ತೆ ಆ ಸಗಣಿಯೆಲ್ಲ ಮಿಕ್ಸ್ ಆಗಿರುತ್ತೆ ಅಂಥ ಗೊಬ್ಬರದಲ್ಲಿ ಅಂಥ ಮಣ್ಣನ್ನು ತಂದು ನಾವು ನೆಡುತ್ತೇವೆ ನಂತರ ಆ ಸಸ್ಯಗಳಿಗೆ ಗೊಬ್ಬರ ಆ ಗೊಬ್ಬರ ಸಾಲಿಲ್ಲ ಅಂದರೆ ಕೂಡ ತಿಪ್ಪೆ ಗೊಬ್ಬರ ಆಮೇಲೆ ಇಚ್ಕುಗಳಾಗಿರುತ್ತೆ ಮೇಕೆ ಕುರಿ ಗೊಬ್ಬರ ನಂತರ ಗೌರ್ಮೆಂಟ್ ಗೊಬ್ಬರ ಅಂತ ಬರುತ್ತೆ ಆ ಗೊಬ್ಬರದಲ್ಲಿ ಸಹ ನಾವು ಆ ಬೆಳೆಸುತ್ತೇವೆ ನಂತರ ಆ ತಿಪ್ಪೆ ಗೊಬ್ಬರ ಎಮ್ಮೆಯ ಹೆಮ್ಮೆ ಎಮ್ಮೆ ಸಗಣಿ ಏನಾಗುತ್ತೆ ಕೊಳೆತಿರುತ್ತೆ ಆ ಗೊಬ್ಬರ ಸಹ ಹಾಕುತ್ತೇವೆ